ನಮಸ್ಕಾರ ಸರ್ ಹೌದು ಹೌದು ಸರ್ ಸಿಮೆಂಟ್ ಅಂಗಡಿ ಹಾರ್ಡ್ವೇರ್ ಅಂಗಡಿ ಎರಡು ಇಟ್ಟಿದ್ದೀವಿ ಸರ್ ಆಯ್ತು ಸರ್

ಇರುತ್ತೆ ಸರ್ ಎಲ್ಲ ಇದು ಮಾಡ್ಕೊಡ್ತೀವಿ ಕೊಡ್ತೀವಿ ಅದು ಕಡಿಮೆ ರೇಟಲ್ಲಿ ಹಾಕಿ ಕೊಡ್ತೀವಿ ಸಾರಿ ಎ ಸಿ ಸಿ ಇದೆ ಆಮೇಲೆ ಇದು ಬಿರ್ಲಾ ಸೂಪರ್ ಇದೆ

ಸರ್ ಆರ್ ಸಿ ಸಿ ಆನ ನಮ್ಮ ಏರಿಯಾಲ್ಲಿ ಆರ್ ಸಿ ಸಿಗೆ ಎ ಸಿ ಸಿ ಹಾಕ್ಕೊಡ್ತಾರೆ ಸರ್ ಒಂದು ಸ್ಟ್ರಾಂಗ್ ಇರುತ್ತೆ ಅಂತ ಹಾಂ ಅದಕ್ಕೆ ಜಾಸ್ತಿ ಕ್ಯೂರಿಂಗ್ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಬಿರ್ಲಾ ಸೂಪರ್ ಇದು ಮತ್ತೆ ಈ ಕಟ್ಟಡಕ್ಕೆ ಶೈನಿಂಗ್ ಬರ್ತದೆ ಭಾಳ ಚೆನ್ನಾಗಿರುತ್ತೆ ಮತ್ತೆ ಕಡಿಮೆ ನೀರು ಉಪಯೋಗ್ಸಿದ್ರುನು ಭಾಳ ಚೆನ್ನಾಗಿ ಕಾಣುತ್ತೆ ಅದು ನೀರು ಕಡಿಮೆ ಹಾಕಿದ್ರು ಪರವಾಗಿಲ್ಲ

ಅದೇ ಅದು ಕಡಿಮೆ ಅಂತ ಇಲ್ಲಿ ಏಜೆನ್ಸಿದು ಅಲ್ಲ ಸರ್ ಅದು ಕಂಪ್ನಿಯ ರೇಟು ಎಲ್ಲ ಫಿಕ್ಸ್ ಆಗಿ ಬರುತ್ತೆ ನಮಿಗೆ ಸಿಕ್ಕೋದರಲ್ಲಿ ಬೇಕಾದ್ರೆ ಹಾಂ ಅದರಲ್ಲಿ ನಾವು ಕಡಿಮೆ ಮಾಡಿ ಲಾಸ್ ಮಾಡ್ಕೋಬೇಕಾಗ್ತದೆ ಇರೋ ರೇಟಲ್ಲಿ ನಾವು ಕೊಡ್ತಿವಿ ಸರ್ ಲೋಕಲ್ ಹ್ಯಾಗೆ ನಡಿಯುತ್ತೆ ಅದ್ರಲ್ಲಿ ಮಾಡ್ಕೊಡ್ತೀವಿ ಬೇಕಾದ್ರೆ ಗಾಡಿಲಿ ಹಾಕಿ ನಿಮಗೆ ಕಳ್ಸ್ಕೊಡ್ತೀವಿ ಎಲ್ಲ ಲೂಸ್ ಮೂಟೆ ಆದರೆ ಅದೆ ಸರ್ ಸ್ವಲ್ಪ ಇರೋ ರೇಟಲ್ಲಿ ಪುನಃ ಅದರಲ್ಲಿ ಕಡಿಮೆ ಮಾಡಿದ್ರೆ ಪುನಃ ಇದು ಅಂತಾರೆ ಮತ್ತೆ ಹೆಚ್ಚು ಕಡಿಮೆ ಮಾಡಿ ಹಾಕಿ ಮಾಡಿ ಕೊಡುವ ಬನ್ನಿ ಖಂಡಿತ ಸರ್ ನಾವು ಈಗ ಕೆ ಜಿ ಎಂಬತ್ತು ರೂಪಾಯಲ್ಲಿ ಮಾರ್ತಾಯಿದ್ದೀವಿ ಹಾಂ ಸರ್ ಇದೆ ಸರ್ ಸರ್ ತ್ರಿಬಲ್ ಫೈವ್ ಹಾಂ ಹೌದು ಸರ್ ಭಾರಿ ತೊಂದರೆ ಇರತ್ತೆ ಸರ್ ತೊಂದರೆ ಇಲ್ಲ ಸರ್ ಮಾಡಿದ್ದಾರೆ ರನ್ನಿಂಗ್ ಚೆನ್ನಾಗಿ ಹೋಗ್ತಾಯಿದೆ ಟ್ವಿಸ್ಟ್ ಇರುತ್ತೆ ಬಾರಿ ಚೆನ್ನಾಗಿರತ್ತೆ ಸರ್ ಪರವಾಗಿಲ್ಲ ಓಕೆ ಆಯಿತು ಸರ್ ಬನ್ನಿ ಬಂದು ನೋಡಿಬಿಟ್ಟು ಮಾಡಿ ನೋಡ್ಕೊಂಡು ತಗೊಂಡು ಹೋಗಿ